ಹಾಂ ಕೇಳ್ತದೆ ಕೇಳ್ತದೆ ಹೇಳ್ ಬೆಂಡೆಕಾಯಿ ತೊಂಡೆಕಾಯಿ ಬದನೆ ಸೌತೆಕಾಯಿ ನುಗ್ಗೆ ಈರುಳ್ಳಿ ಆಲೂಗಡ್ಡೆ ಎಲ್ಲ ಉಂಟು ಟೊಮೆಟ ಎಲ್ಲ ಫ್ರೆಶ್ ಉಂಟು ಸರ ಫ್ರೆಶ್ ಉಂಟು ಕೆ ಜಿಗೆ ನಲ್ವತ್ತು ರೂಪಾಯಿ ನಿಮ್ಗೆ ಎಷ್ಟು ಬೇಕು ಬೇಕಾ ಒಂದೂವರೆ ಕೆ ಜಿಯಾ ಹಾಂ ಹಾಗಿದ್ದರೆ ಅರ್ವತ್ತು ರೂಪಾಯಿ ಆಗುತ್ತೆ ಹಾಂ ಮತ್ತು ನೀರುಳ್ಳಿ ಎಪ್ಪತ್ತು ರೂಪಾಯಿ ಎಂತ ನಿಮಗೆ ಚಿಕ್ಕದು ಹೆಕ್ಕಿ ಕೊಡ್ತೇನೆ ಸರ ಹೆಕ್ಕಿ ಕೊಡ್ತೇನೆ ಬಾ ಆದಷ್ಟು ಚಿಕ್ಕದೆಯೆ ನೋಡಿ ಕೊಡ್ತೇನೆ ಆಯಿತಾ ಮತ್ತೆಂತ ಬೇಕು ಬೆಂಡೆಕಾಯಿ ಬೆ ಬೆ ಬೆಂಡೆಕಾಯಿ ಕೂಡ ಇಲ್ಲ ಸರ್ ನೋಡಿ ನೋಡಿ ಎಳತು ಇದು ಹೀಗೆ ಕಟ್ ಮಾಡಿದರೆ ಗೊತ್ತಾಗ್ತದೆ ಇದು ಎಳತು ಅದ್ರ ತುದಿ ಸ್ವಲ್ಪ ಕಟ್ ಮಾಡುವಾಗ ಗೊತ್ತಾಗ್ತದೆ ಕಟ್ ಮಾಡಿದ ಮೇಲೆ ಮೇಲೆ ನೀವೇ ಕೊಂಡು ಹೋಗ್ಬೇಕಲ್ಲ ಅದು ಅರ್ವತ್ತು ರೂಪಾಯಿ ಸರ್ ಕಾಯಿ ಕೆ ಜಿಗೆ ಅರ್ವತ್ತು ರೂಪಾಯಿ ಎಷ್ಟು ಬೇಕು ನಿಮಗೆ ಹಾಂ ಒಂದು ಕೆಜಿ ಹಾಕ್ಲಾ ಹಾಂ ಅರ್ವತ್ತು ರೂಪಾಯಿ ಎಂತಕ ಎಂತ ಸರ್ ಎಲ್ಲದಕ್ಕೂ ಜಾಸ್ತಿ ಆಗಿರುವಾಗ ಮತ್ತೆ ಕಡಿಮೆ ಮಾಡೋದು ಎಂತ ಬಟಾಟೆ ನಲ್ವತ್ತು ರೂಪಾಯಿ ಸರ ಇಪ್ಪತ್ತು ರೂಪಾಯ್ಗೆ ಅರ್ಧ ಕೆಜಿ ಬರುತ್ತೆ ಇಪ್ಪತ್ತು ರೂಪಾಯ್ಗೆ ಅರ್ಧ ಕೆಜಿ ಅಲ್ಲ ಸರ ಹಾಂ ಹಾಂ ಹಾಂ ಎಂತ ಸರ್ ಎಲ್ಲ ಅಂಗಡಿಯಲ್ಲಿ ಅಷ್ಟೇ ಇರುದು ನಾವು ಹೇಗೆ ಕಡಿಮೆ ಮಾಡೋದು ಎಲ್ಲ ಅಂಗಡಿಯಲ್ಲಿ ಅಷ್ಟೇ ಇರುವಾಗ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸರ ನೀವು ನೋಡಿ ಒಂದು ಎರಡು ಅಂಗಡಿಗೆ ಹೋಗಿ ಹಾಂ ಸಾಕಾ ಹಾಂ ಆಯಿತು ಹಾಗಿದ್ದರೆ ಸಾಕಲ್ಲ